ಹಲೋ ನೀವು ಗಾರ್ಡನರ್ ಅದೀರಿ ರೀ ನಾವು ಗ ಇದು ಹುಣಿಸ್ಗಿಲ್ಲಿಂದ ರೀ ಜ್ಯೋತಿ ಅಂತ್ಹೇಳಿ ಕಸ್ಟಮರ್ ಮಾತಾಡ್ಲತ್ತಿದ್ದೀವಿ ರೀ ನಮಗ ಹ್ಞೂ ಇವಾಗ ಹೊಸ ಮನಿ ಕಟ್ಸಿದೀವ್ ರೀ ಒಳಗೆ ಡೆಕೊರೇಷನ್ ಮಾಡೋಕ್ ಅಂತ್ಹೇಳಿ ಇಂಡೋರ್ ಪ್ಲಾಂಟ್ಸುಗಳ್ ಬೇಕಾಗಿದ್ದವು ರೀ ನಮ್ಗೆ ಅದು ಒಂದೆ ಹಾಂ ರೀ ನಿಮ್ಮ ಕಡೆ ಯಾವ್ಯಾವ ಇಂಡೋರ್ದವು ಮನೆ ಒಳಗೆ ನಡ್ಸೊಂಥ ಗಿಡಗಳು ಅದಾವು ಅಂತ ಕೇಳ್ಕೊಬೇಕಿತ್ತು ರೀ ಇದ್ಯಾವುದೂ ರೀ ಬರ್ಡ್ ಪ್ಲ್ಯಾಂಟ ಮತ್ತು ಮನಿ ಪ್ಲ್ಯಾಂಟ ಇವು ಹೇಗದವ್ ರೀ ಒಂದು ನೋಡೋಕೇನು ಡೆಕೊರೇಷನ್ನಿಗಾಗ್ಲೀ ಮನ್ಯಾಗ ಚಂದದ್ದು ಕಾಣಿಸ್ತವಲ್ ರೀ

ಹೌದು

ಹೌದು ಅದು ಅಂದರೆ ಇವಾಗ ನೋಡಿರಿ ಭಾಳ್ ಗಿಡಗಳಿಗೆ ಹೇಗ್ ಬೇಕಾಗ್ತದ ನೀರು ಮತ್ತು ಬೆಳಕದು ಭಾಳ್ ಜಾಸ್ತಿ ಬೇಕಾಗ್ತದೆ ನಾವು ಇಂಡೋರ್ ಮನೆ ಒಳಗೆ ಬೆಳ್ಸೋಕ್ ಬೇಕಾಗಿದ್ದು ಕಾರಣದಿಂದ ನಾವು ಕೇಳುತ್ತೇವ್ ರೀ ಅಂದ್ರೆ ಹೀಗ್ ಬೆಳಕದು ಬೇಕು ಅಂದ್ರೆ ಹೊರಗೆ ನಡ್ಸಬೇಕಾತದಲ್ ರೀ ನಿಮ್ಮ ಕಡೆ ಹೇಗ್ ಸಿಕ್ತವೆ ರೀ ಅಂಥವೆಲ್ಲ ಗಿಡಗಳು ಲೈಟೇನು ಜಾಸ್ತಿ ಬೇಕಾಗೊಂಗಿಲ್ಲಲ್ಲ

ಬಳ್ಳಿಯ ಬಳ್ಯಾವ್ ಹಾಂ ಹಾಂ ಬಳ್ಳಿ ಅಲ್ಲ ರೀ ನಮ್ಗೀಗ ನೋಡಿರಿ ಬಳ್ಳಿಗಳ್ ಅಷ್ಟೇ ಅಲ್ಲದೆ ಒಂಥರ ಹಿಂಗ್ ಡೆಕೋರೇಷನ್ಗೆ ಅಂತ ಬೇಕು ರೀ ಹೀಗೆಲ್ಲ ಚಂದ ಹೀಗ್ ಸ್ಪ್ರೆಡ್ ಆಗ್ಬೇಕ್ ರೀ ಮನೆ ತುಂಬ ಚಂದಕ್ಕೆ ಎಲ್ಲರೂ ಬಂದೋರಿಗೆಲ್ಲ ನೋಡಿ ಅಟ್ರ್ಯಾಕ್ಟ್ ಅಟ್ರ್ಯಾಕ್ಷನ್ ಆಗ್ಬೇಕಲ್ಲ ರೀ

ಹಾಂ ಹೌದು ರೀ ಮತ್ತು ಅದು ರೇಟ್ ಹೇಗ್ ಅದಾವ ರೀ ಎಲ್ಲ ಎಲ್ಲರೂ ಅಂದರೆ ಈ ಕಡೆ ನಮ್ಮ ಉತ್ತರ ಕರ್ನಾಟಕ ಕಡೆ ಆಗ್ತದಲ್ ರೀ ಬಿಸಿಲ್ ಜಾಸ್ತಿ ಇರ್ತವೆ ರೀ ಬಿಸಿಲ್ ಜಾಸ್ತಿ ಇರೋಗ್ ಬಿಸಿಲ್ ಜಾಸ್ತಿ ಇರುತ್ತಲ್ಲ ರೀ ಅದಕ್ಕೆ ಹಾಗಾಗಿ ನೀರದು ಹೇಗೊ ಸಫಿಶಿಯೆಂಟ್ ಆಗ್ತದಿಲ್ಲ ರೀ ಎಲ್ಲದಕ್ಕೂ ಅಂತ ಕೇಳಿದೆ ರೀ ಹಾಂ ರೀ ನೀವಲ್ಲಿ ನಾಳೆ ಬರ್ಬೇಕ್ ಅನ್ಕೊಂಡೀವ್ ರೀ ನೀವಲ್ಲಿ ಅವೆಲೇಬಲ್ ಇರ್ತೀರಲ್ ರೀ ಅದು ರೇಟ್ ಹೇಗ್ ಅದಾವ ರೀ ಅಲ್ಲ ರೀ ಅಂದ್ರೆ ಈಗ ಹೇಳಿದ್ರೆ ನಮ್ಗೆ ಎಷ್ಟೆಷ್ಟ್ ತಗೊಬರ್ಬೇಕಾಗ್ತತಿ ಅಂತ್ಹೇಳಿ ಗೊತ್ತಾಗುತ್ತೆ ಹೌದು ರೀ ಆಯಿತು ತಗೊಳ್ರಿ ಅಂದ್ರೆ ನಾಳೆ ಬರ್ತೀವಲ್ಲ ರೀ ಇರ್ತೀರಲ್ಲ ರೀ ಅಲ್ಲೇ ನೀವು ಹಾಂ ಹಾಂ ಆಯಿತು ಆಯಿತು ತಗೊಳ್ರಿ ಹಾಂ ಹಾಂ ತ್ಯಾಂಕ್ಸ್ ರೀ ಇಡ್ತೇನೆ ರೀ